ಅಕ್ಕರಿ ಏನಾಯಿತು ನಾವು ಇದ್ದಿದೆವು ಬೀದರ್ದವರು ಬೀದರ್ದಾಗೆ ಇರೋರು ಬೀದರ್ಲಿಂದ ನಮಗೆ ಹೋಗೋದಿತ್ತು ಭಾಲ್ಕಿ ತನ ಖಡಕ್ ಬಿಸಿಲಿತ್ತುರಿ ಖಡಕ್ ಅಂದರೆ ಬೀಡು ಬಿಸಿಲು ಹೊರಗೆ ಹೋಯ್ತಿಗೆ ಪೂರಾ ಚರ್ರರಲತ್ತಿತು ಓಟು ಕಂ ಭಯಂಕರ ಬಿಸಿಲಿತ್ತು ಅದ್ರಗೆ ಎಲ್ಲಿ ಹೋಗಾರಿಯಪ್ಪ ಗಾಡಿ ಮೇಲೆ ಗಾಡಿ ತೆಗ್ದೇವಂತದ್ರ ಪೂರ ಮೈಯೆಲ್ಲ ಸುಟ್ಕೊ ಬೇಕಾಯ್ತದ ಅಲ್ಲೀತನ ಹೋಗಟ್ರಗೆ ಪೂರಾ ಯಾಕೋ ನಮಗೆ ಮನಸಾಗಿಲ್ರಿ ಗಾಡಿ ಮ್ಯಾಲೆ ಹೋಗಲಾಕ ಕಾರ್ದಾಗೆ ಹೋಗಾರಿ ಅಂತದ್ರೆ ನಮ್ಮ ಕಾರ್ ಜರಾ ಖರಾಬಿದಿತ್ತುರಿ ಆದರು ಜರ ಕೆಲಸಯಿದೀತು ಟ ಇದ್ಕೆ ಮಾಡ್ಸೋದಿತ್ತು ಸರ್ವಿಸ್ಸಿಂಗು ಅಸಲಿ ಕಾರ್ ಭಿ ವೈಲಾಗ ಬರಲ್ಲದು ಯಾರು ಭಿ ಅರ ಬೇರೊರ ಕೈಲಿಂದರ ಹೋಗರಿ ಅಂದ ಒಟ್ಟು ಭಿ ಇದಿದಿಲ್ಲ ಸುಲಭ ಕಟ್ದಿ ಏನ್ ಮಾಡರಿ ಅಂತಂದು ಚಲೊ ಠೀಕದಪ್ಪ ಒಂದು ಓಲಾರ ಮಾಡರಿ ಕ್ಯಾಬರ ಮಾಡರಿ ಕ್ಯಾಬ್ನಾಗೆ ಹೋಗರಿ ಕ್ಯಾಬ್ನಾಗೆ ಹೋಗಿ ಸುಕುನ್ ಹೆಂಗೆ ಭಿ ಒಂದು ಘಂಟೆ ಹಾದಿ ಅದ ಒಂದು ಘಂಟೆದಾಗ ಬಾಲ್ಕಿದಾಗೆ ಇರ್ತೆವು ಸುಕೂನ್ ಹೋಯಿತು ಕ್ಯಾಬ್ದಾಗ ಅರಾಮಸೆ ಕುಂತು ನಡ್ಸೋರು ಇದು ನಡ್ಸೋದು ಭಿ ಏನು ಭಿ ಟೆನ್ಷನ್ ಇರಲ್ದು ಕ್ಯಾಬ್ ಆರ್ಡರ್ ಮಾಡಿದೇವುರಿ ಕ್ಯಾಬಿಗೆ ಬುಕ್ ಮಾಡಿದೆವು ಬುಕ್ ಮಾಡ್ರಕ್ಕ ಕ್ಯಾಬ್ ಬಂತುರೀ ಬಂತು ಕೂತೆವು ಚಲೋ ರೈಟ್ ಅಂತಂದೇವು ಮುಟ್ತೆವು ಒಂದು ಘಂಟೆದಾಗ ಅಂತ ನೋಡ್ತೆವು ಒಂದು ಘಂಟೆಗೆ ಮುಟ್ತೇವು ಅಂಬಟ್ಟಕೆ ಕ್ಯಾಬಿನ್ ಹಾಲತ್ ಈಟು ಭಯಂಕರರೀ ಏನ್ ಹೇಳಿ ನಿಮ್ಗೆ ನೋಡ್ಲಾತೇವು ಮುಂದೆ ಅದ್ರುದು ಇದು ಏನಂತಾರ್ರಿ ಅದಕ್ಕೆ ನಮ್ಮದು ಸೀಟ್ಗುಳ ಮ್ಯಾಲೆ ಕೂಳತಿದೇವರಿ ಪೂರ ಎಲ್ಲ ಹರಿದೋಗಿನು ಚಿಂದಿ ಚಿಂದಿ ಪೂರ ಯಾರರ ಒಳಗೆ ಇವು ಇಲಿ ಮರಿಗೊಳು ಬಿಟ್ಟಾರನ್ನಂಗೆ ಇದ್ದವುರೀ ಸೀಟುಗಳೆಲ್ಲ ಏನ್ ಭಿ ಕಂಡಿಷನ್ ಛಲೋ ಇದ್ದಿಲ್ಲರೀ ಏನ್ ಹೇಳಲಿ ಆ ಕ್ಯಾಬಿನ್ ಡ್ರಾವರಿಗೆ ಬಿಟ್ಟು ಕಾರಿಗೆ ನೋಡ್ಬೇಕು ಅಂತಂದ್ರೆ ಪೂರಾ ಏಟು ಖರಾಬರಿ ಅದರ್ದು ಹಾಲತ್ತು ಹಿಂದಿನ ಸೀಟ್ ಖರಾಬು ಸೀಟ್ ಖರಾಬು ಹೋಗ್ಲಪ್ಪ ಅಂತಂದು ಹಂಗೆ ಹಿಂಗೆ ಮನ್ಸು ಮಾಡಿ ಒಳಗೆ ಕೂತೆವು ಏನರ ಮಾಡಿ ಮುಟ್ಟಾರಪ್ಪ ಹೋಗೋದದ ಭಾಲ್ಕಿಗೆ ಅಂತಂದು ಒಳಗೆ ಕೂಡಟ್ಟರಗ ಅದ್ರ ಒಳಗೆ ಒಂದು ಭಯಂಕರ ಟ್ರಾಫಿಕ್ ಹೊಂಟತ್ರೀ ಟ್ರಾಫಿಕ್ದಾಗ ಅಲ್ಲಿ ಅವು ಇವು ಎಲ್ಲ ಕುರಿಗಳು ಅವು ಆಕಳ್ಗಳೆಲ್ಲ ಹೊರಟು ಹಾದಿಯಾಗಾ ಇವ ಕಾರ್ದಾಗಿಲ್ದರು ಹಾರ್ನೆ ಹೊಡಿಯಲ್ಲೊಂಟೊನು ಯಾಕಪ್ಪ ಹಾರ್ನ್ ಹೊಡಿಯಲೊಂಟಿ ಅಂತ ಕೇಳ್ತಿಕೆ ಹಾರ್ನ್ ಖರಾಬ್ ಆಗ್ಯಾದಲತಂದರಿ ಅವ್ನಿಗೆ ಏನ್ ಹೇಳರೀಗ ಹಾರ್ನ್ ಖರಾಬ್ ಆಗ್ಯದಂತಿಕೆ ಯಪ್ಪ ಹೋಗಲಿ ಬಿಡು ಹಾರ್ನ್ ಭಿ ಖರಾಬ್ ಆಗಿಂದ್ಯದ ಇಂತದ್ದು ಯಾಕೆ ಕ್ಯಾಬ್ ಕಳಿಸು ಅಂತಂದು ಮನ್ಸಿದಾಗ ಮನಸಿ ಮಾತು ಭಿ ಹೋಗ್ಲ್ ಅಂತ ಬಿಟ್ಟೆವು ಆಮೇಲೆ ಆಯಿತಪ್ಪ ಹಾರ್ನ್ ಖರಾಬದ ಸೀಟ್ ಖರಾಬದ ಇಟ್ಟು ಅದ ಅಂದಪ್ಪಲೇ ಹೇಗರ ಮಾಡಿ ಹೋಯ್ತೆವು ಎಟ್ಟುಕಾದರು ಭಿ ಬಾಲ್ಕಿಕಿಲ್ಲದ ಒಂದು ಒಂದು ಘಂಟೆ ಹಾದಿ ಆದ ಹಂಗೆ ಹಿಂಗೆ ಮಾಡಿ ನಡಸ್ಕೊಂಡು ಹೋಗರಿ ಅಂತಂದು ಅಂತಂದಿದೇವು ಹಾಗ್ಯಾವ ಥೊಡೆ ಹಂಗೆ ಹಿಂಗೆ ಮಾಡಿ ನಡೆಸಲತ್ತಿನ್ರಿ ಹಾರ್ನ್ನಿಲ್ಲದೇನೆ ಇನ್ನೊಂದು ಜರದಾಗೆ ಮುಟ್ತೇವು ಭಾಲ್ಕಿ ಅಂದಪ್ಪಲೆ ನಮ್ಮ ಮನ್ಸಿನಾಗೆ ಇತ್ತು ಅರ್ಧ ಹಾದಿ ಮುಟ್ಟಿದೆವು ನಡ್ದೆವು ನಡ್ದೆವು ಸುಕೂನ್ ನಡೀತು ಗಾಡಿಯೆಲ್ಲ ಹಾಂಗೆ ನೋಡ್ರಗ ಜರ ಜರ ಗಾಡಿ ಹಿಂಗೆ ಹಿಂದಕ್ಕ ಮುಂದಕ್ಕ ಜರ ಜರ ಅಲ್ಗಾಡಕ್ ಚಾಲು ಆಯ್ತುರೀ ಜರ ಜರ ಜರ ಸ್ಟೀಡ್ ಮಾಡಿದ್ರು ಭಿ ಸ್ಲೋನೆ ಓಡತತ್ತಿ ಯಾಕಪ್ಪ ಸ್ಲೋ ಓಡತ್ತದ ಸ್ಲೋ ಓಡತ್ತದ ಅಂತ ಜರಾ ಮುಂದೆ ಹೋಗಿ ನೋಡ್ಕೆ ಟಯರ್ಗಳು ನೋಡತ್ತಿಗೆ ಟಯರ್ ಪಂಚರ್ ಆಗೇವರಿ ಎರಡು ನಾ ಸೀಟ್ ಸರಿಯಿಲ್ಲ ನಾ ಹಾರ್ನ್ ಚಲೋಯಿಲ್ಲ ನಾ ಅದು ಕಂಡಿಷನ್ ಚಲೋಯಿಲ್ಲ ಅದ್ ಕ್ಯಾಬಿಂದು ಇವಕೆಲ್ಲ ಬಿಟ್ಟು ಮತ್ ಟಯರ್ಗೊಳು ಭಿ ಛಲೋಯಿಲ್ಲ ಅಂತ ಕ್ಯಾಬ್ ಕಳಿಸ್ಯಾವ ಕ್ಯಾ ಇಂಥ ಕ್ಯಾಬ್ ಸಿಗುತ್ತಲ್ಲ ಅಂದಪ್ಪಲೆ ತೋಲು ಮನ್ಸಿಗೆ ಹತ್ತತುರೀ ಮತ್ತು ಭಿ ಹೋಲ್ಯಾಗ ಬಿಡುಂದಪ್ಪಲೆ ಹಂಗೆ ಹಿಂಗೆ ಏನು ಮಾಡಿದೆ ಅಂತಂದು ತಲೆಗೋಂಟುತು ಆಗ ಸಿಟ್ಟು ಭಿ ಎರಲತ್ತುತ್ರೀ ಇಂಥ ಕ್ಯಾಬ್ ಯಾರು ಕಳ್ಸ್ತವಂತಂದು ನಾ ಸೀಟ್ ಹೋಲಿ ಕೂಳಾಕ ಚಲೋ ಇಲ್ಲ ಒಪ್ಕೊತ್ತೀವಿ ಕೂಳಾಗ ಒಂದು ಟೈಮಿಗೆ ಹೇಗಾರ ಮಾಡಿ ಒಂದು ಘಂಟೆದು ಹಾದಿ ಅದಪ್ಪ ಸಣ್ದೆ ಹಾದಿ ಅಂದಪ್ಲೆ ಹೋಗರಿ ಅಂತಂದು ಹಾರ್ನ್ ಭಿ ಇಲ್ಲಪ್ಪ ಹಾರ್ನ್ ಹಿಂದಕ್ಕೆ ಮುಂದ್ಕೆ ನುಡಿಸ್ಬೇಕು ಟಯರಿಗೆ ಯಾವ ಹಂಗೆ ಮಾಡ್ತರೀ ಅರ್ಧ ಹಾದಿಗೆ ಹೋಲತೆ ಒನ್ ಟಯರ್ ಪಂಚರಾದ್ರೆ ಹೆಂಗಾರರಿ ಹಿಂದಿನ ಭಿ ಪಂಚರೇ ಮುಂದಿನ ಭಿ ಪಂಚರೇ ಟಯರ್ ಹೋದವು ಸೀಟ್ ಹೋಗಿಂದು ಹಾರ್ನ್ ಹೋಗಿಂದು ಕಾರೆಲ್ಲ ಅವಾಜ಼್ ಮಾಡೋದು ಅಂತ ಕಾರ್ ಕಳ್ಸಿಂದು ಕಡೆದು ತೋಲು ಇದು ಆಯ್ತುರೀ ಅಸಲಿಕ ಅಂಥ ಕಾರ್ ಕಳ್ಸ್ಬಾರ್ದಂತಂತಂದು ಏನ್ ಹೇಳರಿ ಅಂತಂದು ಏ ಇದು ಒಂದು ಕಂಪ್ಲೇಂಟ್ ಅಂದಪ್ಪಲೆ ಒಂದು ಹೇಳತೇವರಿ